ಹಾಂ ಸರ್ ದಿಲೀಪ್ ಅವರಾ ಮಾತಾಡ್ತಿರೋದು ಹಾಂ ಸರ್ ನಾನು ಫರ್ದೀನ್ ಮಾತಾಡ್ತಿರೋದು ಸರ್ ನೀವು ಮೇಸ್ತ್ರಿ ಕೆಲಸ ಮಾಡ್ತಿದ್ದೀರಾ ಸರ್ ಅದೇ ಸರ್ ಒಂದು ಮನೆ ಬೇಕಾಗಿತ್ತು ಹಾಂ ಮನೆ ಮನೆ ರಿಪೇರಿ ಮಾಡೋದು ಸರ್ ಸರ್ ಅದು ಹೆಂಗೆ ಹೆಂಗ್ ಮಾಡ್ತೀರಾ ಸರ್ ಅದೊಂದು ಕೊಡ್ಸಿ ರಿಪೇರಿ ಮಾಡಿಸಕ್ಕಾಗುತ್ತಾ ಸೆವೆಂಟೀನ್ ಬೈ ಟ್ವೆಂಟಿ ಫೋರ್ ಹದಿನೇಳು ಬೈ ಟ ಇಪ್ಪತ್ತನಾಲ್ಕು ದಾವಣಗೆರೆ ಅದೇ ಸರ್ ಹೋಲ್ಗಳಾಗಿವೆ ಅದನ್ನು ರಿಪೇರಿ ಮಾಡಬೇಕಾಗಿತ್ತು ಆಂ ಏನು ಸರ್ ಬೇರೆ ಬೇರೆ ಮನೆಯಲ್ಲಿದ್ದೀನಿ ಆಂ ಅದಕ್ಕೆ ಕಟ್ತಿರಾ ಹೆಂಗ್ ಮಾಡಿಕೊಡ್ತೀರಾ

ಹಾಂ ಸರ್ ಒಂದು ಎರಡು ಎರಡೂವರೆ ಅಲ್ಲ ಸರ್ ದಾವಣಗೆರೆ ಹತ್ರ

ಆ ಬಸ್ ಸ್ಟ್ಯಾಂಡಲ್ಲೇ ಸಿಗ್ತೀನಿ ಸರ್ ನಾನು ಹಾಂ ಬಸ್ ಸ್ಟ್ಯಾಂಡ್ ಹತ್ರ ಸಿಗ್ತೀನಿ ಹಾಂ ಸರ್ ಎರಡೂವರೆಗೆ ಹಾಂ ಅಂದರೆ ಮೇಲುಗಡೆ ಮೋಲ್ಡು ಹೋಗಿದೆ ಅದನ್ನು ರಿಪೇರಿ ಮಾಡಿಸ್ಬೇಕಾಗಿತ್ತು ಆಮೇಲೆ ಸ್ವಲ್ಪ ತೊಂದರೆ ಆಗಿದೆ ಆ ಶೀಟ್ಗಳೋಗಿದಾವೆ ಇನ್ನೊಂದು ಇದಕ್ಕೆ ಅದು ಹಾಕ್ಸ್ಬೇಕಾಗಿತ್ತು ಆಂ ಮಾಡಬೇಕು ಹ್ಞೂ ಆದ್ದರಿಂದ ಅದೇ ಯಾವಾಗ ಹೆಂಗ್ ಬರ್ತಿರಂದರೆ ಪಿಕ್ ಮಾಡಿ ಸರ್ ಹೌದು ಹಾಂ ಸರ್ ಸಿಗ್ತೀನಿ ಅಲ್ಲೇ ಸಿಗ್ತೀನಿ ಸರ್ ಹಾಂ ರೆಡಿ ಮಾಡಬೇಕು ಹಾಂ ರಿಪೇರಿ ಮಾಡಿಸ್ಬೇಕು ಓಕೆ ಸರ್ ಓಕೆ ಫೋನ್ ಮಾಡಿಕೊಳ್ಳಿ ಸರ್ ಆಮೆ ಸರಿ ಸರ್ ಸರಿ ಸರ್ ಓಕ್ ಆಯಿತು ಓಕೆ